ಹಲೋ ಹಾಂ ಸುಮುಖ ಟ್ರಾವೆಲ್ ಏಜೆನ್ಸಿಯಿಂದ ಅಲ್ಲಿ ಯಾರು ಮಾತಾಡ್ತ ಇರೋದು

ಹೌದಾ ಹಾಂ ಅದನ್ನ ಹಾಗದರೆ ನಮ್ಮ ಟ್ರಾವೆಲ್ ಏಜೆನ್ಸಿಯಿಂದ ಸರ್ ಬಾಂಬೆಯಿಂದ ನಮಗೆ ಸಾಗರಕ್ಕೆ ಬಸ್ಗಳು ವ್ಯವಸ್ಥೆ ಇದೆ ಸ್ಲೀಪಿಂಗ್ ಕೋಚ್ ಮತ್ತು ನಾರ್ಮಲ್ ಸೀಟ್ ವ್ಯವಸ್ಥೆಗಳೆಲ್ಲ ಇದೆ ಹಾಗೆ ಊಟ ಎಲ್ಲ ಮಧ್ಯ ಮಧ್ಯ ಕೊಡ್ತೇವೆ ಬೆಳಿಗ್ಗೆ ಐದು ಗಂಟೆಯಿಂದನು ಸ್ಟಾರ್ಟ್ ಆಗುತ್ತೆ ಸರ್ ಮೂರು ದಿವ್ಸದ ಟ್ರಿಪ್ ಅದು ಹಾಗೆ ಮಧ್ಯಾಹ್ನನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದಿದೆ ಹಾಗೆ ಸಂಜೆ ಆರು ಗಂಟೆಗೆ ಒಂದಿದೆ ಹಾಂ ಮಧ್ಯಾಹ್ನ ಊಟ ಅಷ್ಟು ನಮ್ಮದೇ ನಾವೇ ವ್ಯವಸ್ಥೆ ಮಾಡ್ತೇವೆ ಸರ್ ಮತ್ತೆ ಕೆಲವೊಂದು ಸ್ಪೆಷಲ್ ಅದು ಕೆಲವು ಹೆಲ್ತ್ ರಿಲೇಟೆಡ್ ನಾವು ವ್ಯವಸ್ಥೆಯನ್ನ ಮಾಡ್ತೇವೆ ಸರ್ ಅಂದರೆ ಬಿಸ್ನೀರಿನ ವ್ಯವಸ್ಥೆಯನ್ನು ಬಿಸ್ನೀರಿನ ವ್ಯವ ಬಿಸ್ನೀರಿನ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೇವೆ ಹಾಗೆ ಕೊನೆಗೆ ಕೆಲವೊಂದು ಜ್ಯೂಸ್ ಹಣ್ಣಿನ ಜ್ಯೂಸ್ಗಳನ್ನೆಲ್ಲ ಕೆಲವೊಂದಿಷ್ಟು ಸಮಯದಲ್ಲಿ ನಾವು ದಿವಸಕ್ಕೆ ಒಂದು ಎರಡು ಬಾರಿ ಕೊಡ್ತೇವೆ ಹಾಗೇ ಮತ್ತೆ ಇದು ಗಂಜಿಯ ವ್ಯವಸ್ಥೆಯನ್ನೆಲ್ಲ ಮಾಡ್ತೇವೆ ಆ ಬಸ್ಸಲ್ಲಿ ಎ ಸಿ ವ್ಯವಸ್ಥೆ ಇದೆ ಹಾಗೆ ಸಿ ಸಿ ಕ್ಯಾಮರಾ ವ್ಯವಸ್ಥೆ ಎಲ್ಲ ಇದೆ ನಿಮ್ಮ ಸೇಫ್ಟಿ ಕೊಡ ಸೇಫ್ಟಿ ಇದೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಅಶ್ಯುರೆನ್ಸ್ ಕೊಡ್ತೇವೆ ನಾವು

ಅಂದರೆ ನಾವು ಮಧ್ಯ ಮಧ್ಯ ಅಲ್ಲಿ ಕೆಲವೊಂದಿಷ್ಟು ಜಾಗಗಳಲ್ಲಿ ನಿಲ್ಲಿಸ್ತೇವೆ ಏನಕ್ಕೆ ಅಂತಂದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಹಾಲ್ಟಿಂಗ್ ಇರುತ್ತೆ ಮೂರು ದಿವ್ಸದ ಟ್ರಾವೆಲ್ ಆಗಿದ್ದಕ್ಕಾಗಿ ನಾವು ಅಲ್ಲಿ ಬರ್ತಾ ಇರ್ಬೇಕಿದ್ದರೆ ಅಲ್ಲಿ ಕೊಲ್ಲಾಪುರ ಕೊನೆಗೆ ಧಾರವಾಡ ಅಲ್ಲೆಲ್ಲ ನಿಲ್ಲಿಸಿ ಶಿರಸಿ ಮತ್ತೆ ಸಾಗರಕ್ಕೆ ಬರ್ತದೆ ಸರ್ ಆ ಟೈಮಿಂಗ್ಸು ನಾವು ಹಾಗಾದರೆ ನಾವು ನಿಮ್ಮನ್ನ ವ್ಯಾಟ್ಸ್ಅಪ್ ನಂಬರಿಗೆ ನಾವು ಫಾರ್ವರ್ಡ್ ಮಾಡ್ತೇವೆ ಸರ್ ಅದು ಹೇಳುದು ಸ್ವಲ್ಪ ತುಂಬ ಇರೋದರಿಂದ ನಾವು ಅದು ಕಂಪ್ಲೀಟ್ ನಾವು ಪಿ ಡಿ ಎಫನ್ನು ನಿಮಗೆ ಕಳಿಸ್ತೇವೆ ಸರ್ ಕಂಪ್ಲೀಟ್ ರೂಟ್ ಎಲ್ಲ ತೆಗೆದು ಹಾಂ ಇವತ್ತು ಮಧ್ಯಾಹ್ನದೊಳಗೆ ನಾವು ನಿಮಗೆ ಕಳಿಸ್ತೇವೆ ಸರ್ ಬುಕ್ಕಿಗೆ ನಮಗೆ ನಮ್ಮ ವೆಬ್ಸೈಟಲ್ಲಿ ಪ್ರತಿ ದಿವಸ ಇರುತ್ತೆ ಇಲ್ಲ ಅಂತಂದರೆ ನೀವು ನಿಮ್ಮ ಸಂಬಂಧಿಕ್ರು ಯಾರಾದ್ರು ಇದ್ದರೆ ನಮ್ಮ ಆಫೀಸಿಗೆ ಬಂದು ಆಫ್ಲೈನ್ ಕೂಡನು ನೀವು ಬುಕ್ ಮಾಡ್ಬೋದು ಅಂತ ಹಾಗಾದರೆ ನಮ್ಮ ಸುಮುಖ ಟ್ರಾವೆಲ್ ಏಜೆನ್ಸಿ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅದಕ್ಕೆ ದಯಮಾಡಿ ಲಾಗಿನ್ ಆಗಿ ನೀವು ಯಾವ ಸೀಟ್ ಬೇಕು ಅಂತ ಕೂಡ ನೀವು ಚೂಸ್ ಮಾಡಿ ಬುಕ್ ಮಾಡ್ಬೋದು ಆಂ ಅಡ್ಡಿಲ್ಲ ಇದು ಇಪ್ಪತ್ತು ಜನ ಆದರೆ ಹಾಗಾದರೆ ಇದು ತುಂಬ ಜನ ಇದ್ದರು ಹಾಂ ಡಿಸ್ಕೌಂಟ್ ವ್ಯವಸ್ಥೆ ಕೂಡ ಇದೆ ಯುಗಾದಿ ಬರ್ತಾ ಇರೋದರಿಂದ ಏನಕ್ಕೆ ಅಂತಂದರೆ ವ್ಯವ ವ್ಯವಸ್ಥೆ ನಾವು ಡಿಸ್ಕೌಂಟ್ ಕೂಡ ವ್ಯವಸ್ಥೆ ಇದೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನ ಪ್ರತಿ ಸೀಟಿಗೆ ನಾವು ಮಾಡಿ ಕೊಡ್ತಾ ಇದ್ದೀವಿ

ಸೀಟ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ನಮ್ಮದು ಅಶೋಕ್ ಲೈಲೆಂಡ್ ಅವ್ರ ಕಂಪ್ನಿಯ ಬಸ್ಗಳು ಹಾಂ ಸರಿ ಸರ್ ಸರಿ ಹಂಗಾದ್ರೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಫಾರ್ವರ್ಡ್ ಮಾಡಿ ಇರ್ತೇನೆ ವ್ಯಾಟ್ಸಪ್ಪಲ್ಲಿ ಆಯ್ತು ಧನ್ಯವಾದಗಳು ಧನ್ಯವಾದಗಳು ಹಾಂ